ಹ್ಞೂ ಏನು ರೀ ಸರ್ ಮಂಡ್ಯಕ್ಕೇನು ರೀ ಹ್ಞೂ ಬರ್ಬೇಕಂತ ಅನ್ಕೊಂಡೀವಿ ರೀ ಅಲ್ಲಿ ಹ್ಞೂ ನಾವು ಆ ಕಡೆ ಬರ್ಬೇಕಂತ ಮಾಡಿವಿ ರೀ ಅಲ್ಲಿ ಸೈಟ್ ಏನಾರ ಐತೇನು ರೀ ಇಲ್ಲಿ ಮೂವತ್ತು ನಲವತ್ತು ಅಂತರ ಮೂವತ್ತು ನಲವತ್ತು ಬೇಕು ರೀ ಅಲ್ಲಿ ನಾವು ಇಲ್ಲಿ ಹುಡುಗ್ರು ಓದೋ ಸಂಬಂಧ ಸೈಟ್ ಬೇಕಾಗೈತ್ರಿ ಅಲ್ಲಿ ಕಟಸ್ಬೇಕಂತ ನಾವು ಈಗ ಅಲ್ಲಿ ಚೆನ್ನಾಗಿದೆ ಏನು ಹ್ಞೂ ಇಲ್ಲ ರೀ ಅಮೌಂಟ್ ಎಷ್ಟಿದೆ ರೀ ಸರ್ ಅಲ್ಲಿ ಆರು ಲಕ್ಷದ ನಲವತ್ತು ಸಾವಿರಕ್ಕೆ ಏನು ರೀ ಹ್ಞೂ ನಮಗೆ ಹುಡುಗಿ ಓದೋ ಸಂಬಂಧ ಎಜುಕೇಶನ್ ಸಂಬಂಧ ನಾವು ಅಲ್ಲಿ ಮನೆ ಹಾಕ್ಸ್ಬೇಕಂತ ಇದೀವಿ ರೀ

ಹ್ಞೂ ಕೇಳಿ ಅಲ್ಲಿ ಇರಕ್ಕೆ ಮತ್ತೆ ವ್ಯವಸ್ಥೆ ಬೇಕು ರೀ ಅಲ್ಲಿ ರೂಮು ಮತ್ತೆ ಕಟಸ್ಬೇಕು ಇರ್ಬೇಕಂದರೆ ಅಲ್ಲಿ ರೂಮ್ದೆಲ್ಲ ಹಂಗಾಗಿ ಸ್ವಲ್ಪ ನೋಡಿ ಫೋನ್ ಮಾಡ್ರಿ ಸರ್ ನೋಡಿ ಫೋನ್ ಮಾಡ್ರಿ ಒಂದು ಮೂವತ್ತು ನಲವತ್ತು ಆದರೆ ಒಂದು ಐದು ಆರು ಲಕ್ಷ್ದಾಗೆ ನೋಡಿದ್ರೆ ಆತು ರೀ

ಹ್ಞೂ ನಿಮ್ಮದು

ನೋಡಿ ಕಾಲ್ ಹಚ್ಚಿರಿ ಮತ್ತು ದೂರ ಆಗ್ಬಿಡ್ತೈತ್ರಿ ನಮಗೂ ಬರಕ್ಕೆ ಆಗದಿಲ್ಲ ನೀವು ಸ್ವಲ್ಪ ನೋಡಿ ಅಲ್ಲಿ ಸುತ್ತ ಮುತ್ತ ಹೆಂಗೆ ಐತೆ ವ್ಯವಸ್ಥೆ ನೋಡಿ ಫೋನ್ ಹಚ್ಚಿ ರೀ ನಾವು ನೋಡ್ಕ್ಯಂಡು ಬರ್ತೀವಿ ರೀ ಅಲ್ಲಿಗೆ ಹ್ಞೂ ಹ್ಞೂ ಆಯ್ತು ಆಯ್ತು